ಗ್ರಾಮೀಣ ಜನರಲ್ಲಿ ಅವರ ಆಸಕ್ತಿಗಳನ್ನು ಹೆಚ್ಚಿಸುವುದರ ಜೊತೆಗೆ ಅವರ ಧೈನಿತ್ತ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಗ್ರಾಮೀಣ ಜನರು ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಗ್ರಾಮೀಣ ಆಟಗಳಲ್ಲಿ ಭಾಗವಹಿಸುವುದರಿಂದ ಕ್ರೀಡೆಗಳಲ್ಲಿ ಭಾಗವಹಿಸುಉದರಿಂದ ಅವರ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಹಾಗೂ ಅವರ ವ್ಯಾಯಾಮ ಮಾಡಿದಂತಾಗುತ್ತದೆ ದೇಹಕ್ಕೆ ಒಳ್ಳೆಯ ಶಕ್ತಿಯನ್ನು ಕೊಟ್ಟಂತಾಗುತ್ತದೆ ಹಾಗೂ ಅವರ ಸ್ನಾಯುಗಳ ಮಸಲ್ಸ್ಗಳು ತುಂಬ ಗಟ್ಟಿಗಳಾಗಿ ಗಟ್ಟಿ ಹೊಂದುತ್ತವೆ ಅವರಿಗೆ ರೋಗ ನಿರೋಧಕ ಶಕ್ತಿ ಕುಂದು ಕೊರತೆ ನಿವಾರಣೆ ಆಗುತ್ತದೆ ಅವರ ಮೂಳೆಗಳಾಗಿರಬೋದು ಅಥ್ವಾ ಎಲುಬುಗಳಾಗಿರಬಹುದು ಗಟ್ಟಿ ಹೊಂದುತ್ತವೆ ಅದು ಹೊಂದುವುದರ ಜೊತೆಗೆ ಅವರು ತಿಂದಂತಹ ಆಹಾರಗಳು ಜೀರ್ಣವಾಗುತ್ತದೆ ಅವರಿಗೆ ಮನೋರಂಜನೆಯನ್ನು ಆಟಗಳು ಗ್ರಾಮೀಣ ಕ್ರೀಡೆಗಳು ಅವರಿಗೆ ಮನೋರಂಜನೆಯನ್ನು ಉಂಟು ಮಾಡುತ್ತವೆ ಅಂತ ಹೇಳ್ಬೌದು ಆಮೇಲೆ ಗ್ರಾಮೀಣ ಜನರಲ್ಲಿ ಕ್ರೀಡೆಗಳಾಡುವುದರಿಂದ ಸಮಯ ವ್ಯರ್ಥ ಮಾಡುವುದರ ಜ್ ವ್ಯರ್ಥ ಮಾಡುವುದನ್ನು ನಿಲ್ಲಿಸುತ್ತದೆ ಅವರಲ್ಲಿ ಆಸಕ್ತಿಗಳನ್ನು ಹೆಚ್ಚಿಸುತ್ತದೆ ಗ್ರಾಮೀಣ ಜನರು ಅನೇಕ ಲಾಭಗಳನ್ನು ಮನೋರಂಜನೆಯಾಗಿರಬಹುದು ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಅವರಿಗೆ ಆರೋಗ್ಯವನ್ನು ಉಂಟು ಮಾಡುತ್ತದೆ ತಿಂದಂಥ ಆಹಾರವು ಜೀರ್ಣವಾಗುತ್ತದೆ